ಅಲೋ ತರಕಾರಿ ಹಲೋ ಕಾಯಿ ಪಲ್ಯ ಅಂಗಡಿ ಏನ್ರಿ ಹೌದೇನ್ರೀ ಇಲ್ಲ ರಿ ಕಾಯಿ ಪಲ್ಯೆ ಬೇಕಾಗಿತ್ತು ರಿ ಹಾಗಾಗಿ ಫೋನ್ ಹಚ್ಚಿದೆ ಹಾಂ ಹ್ಞೂ ರಿ ಹ್ಞೂನ್ರಿ ಅದೇ ಏನೇನು ತರಕಾರಿ ಸಿಕೈತೆ ರಿ ನಿಮ್ಮ ಅಂಗಡಿ ಒಳಗೆ ಹೆಂಗೈತೆ ರಿ ನಿಮ್ಮ ಕಡೆಗೆ ರೇಟ ಹೌದೇನು ಹೆಂಗೆ ಕೊಡ್ತೀರಿ ಒಂದು ಕಿಲೋ ಟೊಮೆಟೊಗೆ ಕಮ್ಮಿ ಮಾಡ್ರಿ ಅಲ್ದಾ ನೀವು ಮತ್ತೆ ಇಲ್ನೋಡಿದ್ರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಆಯ್ತು ಅಂತೆ ಹೇಳ್ತಾರೆ ರಿ ಹೋಗೋದಿದ್ರೆ ನಿಮಗ್ಯಾಕೆ ಫೋನ್ ಹಚ್ಚಿ ಕೇಳ್ತಿದ್ವಿ ರಿ ನಾವು ಅಕ್ಕೋರೆ ಅದೇ ರಿ ಹೆಂಗ ಕೊಡ್ತೀರಿ ಹೇಳ್ರಿ ನಮ್ಗೂ ಚಲೋ ಆಕೈತೆ ರಿ ಮತ್ತೆ ಬಂದ ಮೇಲೆ ಕಾಡಿಸ್ಬಾರ್ದು ನೋಡ್ರಿ ಅಷ್ಟೇ ರೇಟ ಇಷ್ಟೇ ರೇಟ ಅಂತ ಹೇಳ್ಬಿಟ್ಟು ಹ್ಞೂನ್ರಿ ಸರಿ ರಿ ಬರ್ತೀವಿ ಹ್ಞೂನ್ರಿ ಬರ್ತೀ ಹ್ಞೂ ಹ್ಞೂನ್ರಿ ಆಂಟಿಯವರೇ ಬರ್ತೀನಿ